ಹಲೋ ಹಲೋ ಡಾಕ್ಟ್ರೇ ನಮಸ್ಕಾರ ಸರ್ ನಾನು ನಾನು ಇಲ್ಲಿ ಮಾರ್ಕೆಟ್ ರೋಡಲ್ಲಿ ಇರೋದು ಸರ್ ಅದು ನನಗೆ ನಿನ್ನೆ ಸ್ವಲ್ಪ ಗಂಟಲಲ್ಲಿ ಕಟ್ತಾ ಇತ್ತು ಅಂತ ನಾನು ಸಿರಫ್ ತರಾಕೆ ಹೋದೆ ಮೆಡಿಕಲ್ಲಿಗೆ ಅದು ತಗೊಂಬಂದೆ ಅವರು ಒನ್ ಎಯ್ಟಿ ಮಿಲೀದು ಒಂದು ಬಾಟಲಿ ಕೊಟ್ಟರು ಮತ್ತೆ ಜೊತೆಲಿ ಒಂದು ಮಾತ್ರೆ ಕೊಟ್ಟರು ಇದನ್ನು ತಗೊಳ್ಳಿ ಬಿಸಿ ನೀರಲ್ಲಿ ವಾಸಿ ಆಗುತ್ತೆ ಅಂತ ಅಂದರು ಸರ್ ಅದನ್ನು ನಾನು ತಗೊಂಡ ತಕ್ಷಣನೇ ತಗೊಂಡ ತಕ್ಷಣನೆ ಸರ್ ಅದು ರಾತ್ರಿ ಒಂಥರ ಮೈಗೆಲ್ಲ ಕಡ್ತಾ ಕಡ್ತಾ ಶುರು ಆಯಿತು ಮತ್ತೆ ಒಂಥರ ಗಾಬರಿ ಗಾಬರಿ ಆಗ್ತಾ ಇದೆ ಸರ್ ಸ್ವಾರಿ ಸರ್ ಈಗ ತಾತ್ ಸರ್ ಅವ್ರ ಹತ್ತಿರ ಹೋದರೆ ಅವ್ರು ಏನು ಬಿಲ್ ಕೊಡೊಲ್ಲ ಏನು ಕೊಡೊಲ್ಲ ತಾತ್ಕಾಲಿವಾಗಿ ಕೊಟ್ಟಿದ್ದರು ಈಗ ಅವ್ರು ಯಾವುದಕ್ಕು ಒಪ್ತಾ ಇಲ್ಲ ಸರ್ ಹೇಳಿ ಸರ್ ಈಗ ಏನು ಮಾಡ್ಬಕು ನಾನು ಸರಿ ಸರಿ ಸರಿ ತಪ್ಪಾಯಿತು ಸರ್ ನೆಕ್ಸ್ಟ್ ಆ ಥರ ಏನಾರು ಆದಾಗ ನಾನು ಸಡನ್ಲಿ ನಿಮ್ಮ ಹತ್ತಿರ ಬರ್ತೀನಿ ಸರ್ ಆಯಿತು ಸರ್ ನಾನು ಬೆಳಿಗ್ಗೆ ಬಂದಿ ಎಲ್ಲ ಚೆಕ್ ಅಪ್ ಮಾಡ್ಸ್ತೀನಿ ಸರ್ ಆಯ್ತು ಸರ್ ನಾನು ಇನ್ನೊಂದು ಸಲ ಮೆಡಿಕಲ್ಲಿಗೆ ಹೋಗಿ ಮಾತ್ರೆ ತರೊಲ್ಲ ಸರ್ ಆಯಿತು ಸರ್ ಆಯಿತು ಸರ್ ಸಲಹೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಹಾಂ ಸರ್ ಆಯಿತು ಬೆಳಿಗ್ಗೆ ಬರ್ತೀನಿ ಸರ್ ಆಯಿತು ಸರ್ ವೈದ್ಯರು ಆಯಿತು ಸರ್ ವೈದ್ಯರು ದೇವ್ರಿಗೆ ಸಮಾನ ಕೊಟ್ಟಿದೀವಿ ಸರ್ ನಾವು ಓಕೆ ಸರ್ ನಾಳೆ ಬರ್ತೀನಿ ಸರ್ ಬೆಳಿಗ್ಗೆ ಓಕೆ ಸರ್ ಧನ್ಯವಾದಗಳು ಸರ್